ಹೌದು ನಾನು ಇಂಡಿಯಲ್ ಐಡಲ್ನಂತಹ ಸಂಗೀತ ರಿಯಾಲಿಟಿ ಶೋಗಳನ್ನು ನೋಡುತ್ತಿದ್ದೆ ಇದರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಬೇಕಂದರೆ ಇಂಡಿಯನ್ ಐಡಲ್ನಂಥ ಸ್ಪರ್ಧೆಯಲ್ಲಿ ಅಭಿಜಿತ್ ಸಾವಂತ್ ತಮಂಗ ಶ್ರೇಯಾ ಘೋಷಾಲ್ನಂತಹ ಸ್ಪರ್ಧಿಗಳು ಈ ರಿಲೆ ರಿಯಾಲಿಟಿ ಶೋನಲ್ಲಿ ಬಂದಿದ್ದರು ಅವರಲ್ಲಿ ನನಗೆ ಶ್ರೇಯಾ ಘೋಷಾಲ್ ಮತ್ತು ಈ ಇವರೆಲ್ಲರೂ ಅಚ್ಚುಮೆಚ್ಚಾಗಿದ್ದರು ಅಭ್ಯರ್ಥಿಯಾಗಿದ್ದರು ಅವರ ಹಾಡುಗಳನ್ನು ಕೇಳುವಂತೆಯೇ ಹಾಡುತ್ತಿದ್ದರು ಇವರು ಹದಿನೆಂಟರಿಂದ ಮೂವತ್ತರ ಆಸುಪಾಸಿನವರಾಗಿಯೇ ಇದ್ದರು ಮತ್ತೆ ಈ ರಿಯಾಲಿಟಿ ಶೋ ನೋಡಬೇಕಾದರೆ ನನಗೆ ಅನ್ಸತ್ತೆ ಏನೆಂದರೆ ಇವರು ತಮ್ಮ ಮನೆಯ ಕಥೆ ಮತ್ತೆ ತಮ್ಮ ಅವರ ಮನೆಯ ಕಥೆ ಮತ್ತೆ ಅವರ ದುಃಖಭರಿತವಾದ ವಿಚಾರವನ್ನೇ ಇದರಲ್ಲಿ ಹೇಳುತ್ತಿದ್ದರು ಇದು ಜನರಿಗೆ ಒಂದು ರೀತಿಯ ಅವರಲ್ಲಿ ಮೇಲೆ ಒಂದು ರೀತಿಯ ಕರುಣೆ ಹೀಗೆ ಬರುವಂತಹ ರೀತಿಯಲ್ಲಿ ತೋರಿಸುತಿದ್ದರು ಇದನ್ನು ನೋಡಿದವ ನೋಡುಗರಿಗೆ ಹೇಗೆ ಕಾಣಿಸುತ್ತಿತ್ತು ಅಂದರೆ ಇದು ಒಂದು ನಕಲಿ ಕಾರ್ಯಕ್ರಮ ಅಂದರೆ ಹೀಗೆ ಮೊದಲೇ ರೆಡಿ ಮಾಡಿ ಕೊಂಡು ಇದೇ ಈ ರೀತಿಯಾಗಿ ಅವರಿಗೆ ಕಲಿಸಿಬಿಡುವಂಥ ಕಾರ್ಯಕ್ರಮವಾಗಿ ಜ ನೋಡುಗರಿಗೆ ಕಾಣಿಸ್ತಿತ್ತು ಆದರೆ ಅದೇನೇ ಇರಲಿ ಅವರು ಚೆನ್ನಾಗಿಯೇ ಹಾಡುತ್ತಿದ್ದರು ಅವರನ್ನು ನೋಡಿ ನನಗೆ ಅನ್ನಿಸುವುದೆಂದರೆ ಅವರನ್ನು ನೋಡಿ ನನಗೆ ಅನ್ನಿಸುವುದೆಂದರೆ ಅವ ಅವರ ಹಾಡುಗಳನ್ನು ಕೇಳಿ ನಾನು ಉತ್ತಮ ರೀತಿಯಲ್ಲಿ ನನ್ನ ಹಾಡಿನಲ್ಲಿ ಸ್ವಲ್ಪ ಸುಧಾರಣೆಯನ್ನು ಪಡೆದುಕೊಳ್ಳಬಹುದು ಮತ್ತು ಈಗ ನನ್ನ ಮನಸ್ಸಿಗೆ ಬೇಸರವಾಗಲಿ ಅಥವಾ ಖುಷಿಯಾಗಲಿ ಇವರ ಸಂಗೀತವನ್ನು ಕೇಳಿ ಅಥವಾ ಇವರ ಸಂಗೀತವನ್ನು ಕೇಳಿದ ರೀತಿ ನನ ನಾನೇ ಹಾಡಿ ಹಾಡುವುದರಿಂದ ನನ್ನ ಮನಸ್ಸಿನ ದುಃಖ ಅಥವಾ ಖುಷಿ ಸಮಾಧಾನ ಪಡಿಸಲು ಒಂದು ಸಂಗೀತ ಒಂದು ಉತ್ತಮವಾದ ಸಾಧನವಾಗಿ ನೆರವಾಗುತ್ತದೆ ಅನ್ನುವುದರಲ್ಲಿ ಒನ್ ತಪ್ಪಾದ ವಿಷಯವೇ ಅಲ್ಲ ಅಂತ ಹೇಳಬಹುದು